ಗ್ರಾಮಗಳಲ್ಲಿ ಆಡುವ ಆಟಗಳು ಗ್ರಾಮೀಣ ಆಟಗಳಂದ್ರೆ ನಾವು ಚಿಕ್ಕವ್ರು ಇರುವಾಗ ಲಗೋರಿ ಕ್ರಿಕೆಟು ಚಿನ್ನಿ ದಾಂಡು ಅವು ಇವು ಆಡ್ತಿದ್ವಿ ಇವಾಗ ಆಡೋದು ಎಲ್ಲರೂ ಕಾಮನಾಗಿ ವಾಲಿಬಾಲ್ ಕ್ರಿಕೆಟು ಗೋಲಿ ಎಲ್ಲ ಕಾಣಕ್ಕೇ ಇಲ್ಲ ಇವಾಗಂತೂ ಎಲ್ಲಿಂದ ಇವಾಗ ಏನು ಹೇಳ್ಬೇಕು ಅಂದ್ರೆ ಕ್ರಿಕೆಟು ಕ್ರಿಕೆಟ ಕ್ರಿಕೆಟ್ ಪ ಕ್ರಿಕೆಟ್ ಆಡ್ತಾರೆ ವಾಲಿಬಾಲ್ ಆಡ್ತಾರೆ ವಾಲಿಬಾಲ್ ಆಡಗು ವಾಲಿಬಾಲ್ ಬಗ್ಗೆ ಹೇಳ್ಬೇಕು ಅಂದ್ರೆ ವಾಲಿಬಾಲ್ ಆಡಕ್ಕೆ ಆರು ಜನ ಬೇಕು ಒಂದು ಟೀಮಲ್ಲಿ ಒಂದು ಟೀಮಲ್ಲಿ ಆರು ಜನ ಅಂತ ಹೇಳಿದ್ರೆ ಆಡಕ್ಕೆ ಎರಡು ಟೀಮ್ ಬೇಕು ಹನ್ನೆರಡು ಜನ ಆಡಬೇಕಿದ್ರೆ ಒಂದು ಬಾಲು ನೆಟ್ಟು ನೆಟ್ ಕಟ್ಕೊಂಬೇಕು ಎರಡು ಕಡೆ ಕಂಬ ಹಾಕಿಬಿಟ್ಟು ಇನ್ನು ಮಿಡಲಲ್ಲಿ ನೆಟ್ ಆ ನೆಟ್ ಕಟ್ಟಿಕೊಂಡು ವಾಲಿಬಾಲ್ ಆಡಕ್ಕೆ ಸ್ಟಾರ್ಟ್ ಮಾಡಬೇಕು ಸ್ಟಾರ್ಟ್ ಮಾಡಿದಾಗ ಸರ್ವಿಸ್ ಆದಮೇಲೆ ರಿಸೀವ್ ಮಾಡಿ ಒಂದು ಅಪೊಸಿಟ್ ಟೀಮ್ ಬಾಲ್ ರಿಸೀವ್ ಮಾಡಿದ ಮೇಲೆ ತ್ರೀ ಟಚ್ ಒಳ್ ಟ್ರಿ ತ್ರೀ ಟಚ್ ಆದ್ಮೇಲೆ ಪಾಸ್ ಮಾಡ್ಬೇಕು ಅಂದರೆ ತ್ರೀ ಟಚ್ ಒಳಗಡೆ ಪಾಸ್ ಮಾಡ್ಬೇಕು ಬಾಲ್ ಮುಂದುಗಡೆ ಟೀಮ್ಗೆ ಹಾಗೆ ಪಾಸ್ ಮಾಡ್ಕೊತ ಕೆಳ್ ಅಂದರೆ ಬಾಲ್ ಪಾಸ್ ಮಾಡಕ್ಕೇ ಆಗೋದೇ ಇಲ್ಲ ಆಗೋದೇ ಇರೋದಿಲ್ಲ ಮಿಸ್ ಆಗಿ ಬಾಲ್ ಕೆಳಗಡೆ ಬಿದ್ದಾದ್ಮೇಲೆ ಆಟ್ನ್ ಯಾವ ಟೀಮ್ ಬೀಳ್ಸಿರುತ್ತೆ ಆ ಟೀಮ್ಗೆ ರನ್ ಬರುತ್ತೆ ಆಮೇಲೆ ರಿ ಮೇಯ್ನ್ ಲೈನ್ ಬ್ಯಾಕ್ ಲೈನು ಅಂತ ಇರುತ್ತೆ ವಾಲಿಬಾಲ್ ಒಂಥರ ಕ್ರೇಜ್ ಇರ ಗೇಮೇ ಆಮೇಲೆ ಕ್ರಿಕೆಟು ಕ್ರಿಕೆಟು ಆಡ್ಬೇಕಿದ್ರೆ ಹನ್ನೊಂದು ಜನ ಆದರೆ ಆಡಬೇಕಿದ್ರೆ ಬ್ಯಾಟು ಸ್ಟಿಕ್ಕು ಬಾಲು ಆಮೇಲೆ ಕ್ರಿಕೆಟರ್ಸ್ ಹಾಕೊಳ್ಳುದು ಹೆಲ್ಮೆಟೂ ಅವು ಹೆಲ್ಮೆಟು ಗಾರ್ಡು ಎಲ್ಲ ಹಾಕೊಂಡು ಆಡಬೇಕಾಗತ್ತೆ ಕ್ರಿಕೆಟ್ ಬಾಲಲ್ಲಿ ಆಡ್ ಆಡಿದ್ರೆ ಅದೇನಾದರೂ ತಾಗಿದ್ರೆ ಇಂಜುರಿ ಆಗೋದು ಜಾಸ್ತಿ ಇರುತ್ತೆ ಕ್ರಿಕೆಟ್ ಆಡಬೇಕಿದ್ರೆ ಸ್ವಲ್ಪ ಮುನ್ನೆಚ್ಚರಿಕೆ ಯನ್ ವಹಿಸಬೇಕಾಗತ್ತೆ ಬಾಲಿಂದ ತುಂಬ ಪೇಯ್ನ್ ಆಗೋದ್ ಜಾಸ್ತಿ ಇಲ್ಲ ಮುಖಕ್ಕೆ ಕಣ್ಣಿಗೆಲ್ಲ ತಾಗಿದ್ರೆ ಕಣ್ಣುಗಳು ಹೋಗೋ ಅಂದರೆ ಶಾಶ್ವತಾಗಿ ಹೋಗೋ ಚಾನ್ಸಸ್ಗಳು ಕೂಡ ಇರುತ್ತೆ ಕ್ರಿಕೆಟು ಒನ್ ಟೂ ರನ್ ತ್ರೀ ರನ್ಸ್ ಓಡ್ಬೌದು ಓಡ್ಬಿಟ್ಟು ರನ್ ತಗೊಳ್ಬೋದು ಆಮೇಲೆ ಫೋರ್ ರನ್ ಬೌಂಡ್ರಿ ಫೋರ್ ರನ್ನು ಆಮೇಲೆ ಸಿಕ್ಸು ಮೇಲುಗಡೆಯಿಂದ ಹೋದರೆ ಬಾಲ್ ಸಿಕ್ಸ್ ಆಗುತ್ತೆ ಆಮೇಲೆ ಸ್ತಮ್ಪು ಬಾಲ್ ತಾಗ್ಸಿದ್ರೆ ಸ್ತಮ್ಪ್ ಔಟು ಕ್ಯಾ ಬಾಲನ್ನ ಹಿಡಿದ್ರೆ ಹೊಡೆದಿರೋ ಬಾಲನ್ನ ಹಿಡಿದ್ರೆ ಕ್ಯಾಚ್ ಔಟು ಆಮೇಲೆ ಓಡಬೇಕಿದ್ರೆ ಬಾಲ್ ಸ್ತಮ್ಪಿಗೆ ಹೊಡೆದ್ರೆ ಸ್ತಮ್ಪ್ ಔಟ್ ಕೂಡ ಮಾಡ್ತಾರೆ ಹಾಗೆನೇ ಕಬಡ್ಡಿ ಕಬಡ್ಡಿ ಆಡಕ್ಕೆ ಏಳು ಜನ ಬೇಕು ಒಂದು ಟೀಮಲ್ಲಿ ಏಳು ಜನ ಹಂಗೆ ಎರಡು ಟೀಮ್ ಆಡುತ್ತೆ ಆಮೇಲೆ ಕಬಡ್ಡಿ ಕೋರ್ಟಲ್ಲಿ ಮಿಡಲ್ ಲೈನು ಮಿಡಲ್ ಲೈನು ಅಟ್ಯಾಕ್ ಲೈನು ಬೋಯಿನ್ ಬೋನಸ್ ಲೈನೂ ಲಾಸ್ಟ್ ಲೈನ್ ಅಂತ ಇರುತ್ತೆ ಆಮೇಲೆ ಸೈಡಿಗೆ ಎರಡು ಲಾಬಿಸ್ ಇರ್ತವೆ ಕಬಡ್ಡಿ ಆಡಬೇಕಿದ್ರೆ ಇವ್ ಒಬ್ನುಗೆ ಮುಟ್ಟಿಕೊಂಡು ಹೋಗಬೇಕಿದ್ರೆ ಅವನ್ನ ಹಿಡಿಬೇಕು ಆ ಟಿ ಅಂದರೆ ಮಿಡಲ್ ಲೈನನ್ನ ಪಾಸ್ ಮಾಡನ್ಕಿನ ಮುಂಚೆಯೇ ಹಿಡಿಯಬೇಕು ಅವ್ನು ಮುಟ್ಟಿರೊ ಪರ್ಸನನ್ನ ಹಿಡಿದ್ಬಿಟ್ಟು ಅವ್ನು ಏನಾದರೂ ಲೈನನ್ನ ಕ್ರಾಸ್ ಮಾಡಿದ್ರೆ ಅವ್ನು ಎಷ್ಟು ಜನನ್ನ ಮುಟ್ಟಿರ್ತಾನೋ ಅಷ್ಟು ಪಾಯಿಂಟ್ ಆ ಟೀಮ್ಗೆ ಹೋಗುತ್ತೆ ಇಲ್ಲ ಅವ್ರು ಇವನ್ನ ಹಿಡಿದ್ರೆ ಈ ಟೀಮ್ಗೆ ಒಂದು ಪಾಯಿಂಟ್ ಬರುತ್ತೆ ಹೀಗೇ ಕಂಟಿನ್ಯೂ ಮಾಡ್ತಾ ಮಾಡ್ತಾ ಯಾವ ಟೀಮಲ್ಲಿ ಫುಲ್ ಕ್ಲಿಯರ್ ಆಗಿ ಜೀರೋ ಮೆಂಬರ್ಸ್ ಇರ್ತಾರೋ ಆ ಟೀಮ ಮುಂದುಗಡೆ ಟೀಮಿಂದ ಸೋತ ಹಾಗೆ ಮಿಡಲಲ್ಲಿ ಏನಾದರೋ ಒಂದು ಟೀಮಲ್ಲಿ ಮೂರು ಜನ ಇರುವಾಗ ಒಬ್ಬ ಎದುರಾಳಿ ಬಂದಾಗ ಅವನ್ನ ಹಿಡಿದ್ರೆ ಬೂಮ್ ಇನ್ ಎಕ್ಸ್ಟ್ರಾ ಒನ್ ಪಾಯಿಂಟ್ ಎಕ್ಸ್ಟ್ರಾ ಒನ್ ಪಾಯಿಂಟ್ ಸಿಗುತ್ತೆ ಹಂಗೆನೇ ಅವ್ರು ಮೂರು ಜನನ್ನೂ ಮುಟ್ಕೊಂಡು ಅವ್ನು ಏನಾದರೂ ಅವ್ನು ಏನಾದರೂ ಬಂದರೆ ಅವ್ನಿಗೆ ಎಕ್ಸ್ಟ್ರಾ ಒಂದು ಪಾಯಿಂಟ್ ಫೋರ್ ಪಾಯಿಂಟ್ಸ್ ಸಿಗುತ್ತೆ ಈ ಟೀಮ್ಗೆ ಮತ್ತು ಗೇಮ್ಸ್ ಅಂತ ಹೇಳದ್ರೆ ಫುಟ್ಬಾಲ್ ಆಡ್ತಾರೆ ಒಂದು ಸ್ವಲ್ಪ ಜನ ಫುಟ್ಬಾಲ್ ಆಡಬೇಕಿದ್ರೆ ಸೇಮ್ ಕ್ರಿಕೆಟಲ್ಲಿ ಎಷ್ಟು ಜನ ಇರ್ತಾರೋ ಅಷ್ಟೇ ಇರ್ತಾರೆ ಸೇಮ್ ಆಮೇಲೆ ಮುಂದುಗಡೆ ಟೀಮವರು ಇನ್ನು ಈ ಕ ಈ ಕಡೆ ಗೋಲ್ಗೆ ಬಾಲ್ ಪಾಸ್ ಮಾಡ್ಕೊಂಡ್ಬಂದು ಗೋಲ್ ಮಾಡಬೇಕಾಗತ್ತೆ ಗೋಲ್ ಫೋಸ್ಟಲ್ಲಿ ಈ ಕಡೆ ಟೀಮವ್ರು ಮುಂದೆ ಎದುರಾಳಿ ತಂಡ ಅವರು ಎಷ್ಟು ಗೋ ಅಂದರೆ ಒಂದು ಒಂದು ಮ್ಯಾಚಲ್ಲಿ ಫೋರ್ ಪಾಯಿಂಟ್ಸ್ ಎಷ್ಟು ಬೇಗ ಮುಂದುಗಡೆ ಟೀಮು ಬಾಲನ್ನ ಕ್ಯಾಚ್ ಮಾಡದೇ ಇವರು ಬಾಲನ್ನ ಗೋಲ್ ಫೋಸ್ಟಲ್ಲಿ ಗೋಲ್ ಮಾಡ್ತಾರೋ ಫೋರ್ ಪಾಯಿಂಟ್ಸ್ ಯಾರು ಮ್ ಬೇಗ ಫೋರ್ ಪಾಯಿಂಟ್ಸ್ ಮಾಡ್ತಾರೋ ಅವರಿಗೆ ಅವ್ರು ಆ ಮ್ಯಾಚನ್ನ ವಿನ್ ಆಗ್ತಾರೆ ಮತ್ತು ಮತ್ತು ಹೇಳ್ಬೇಕಂದ್ರೆ ಲಗೋರಿ ಲಗೋರಿ ಟೀಮ್ಸ್ ಅಂತ ಏನಿರಲ್ಲ ಒಬ್ಬೊಬ್ಬರೇ ಸಿಂಗಲ್ ಆಗಿರೋದು ರಗೋ ಲಗೋರಿ ಕಾಯ್ನ್ಸ್ಗಳು ಏನಾದರೂ ಇರ್ತಾವೆ ಮಿಡಲಲ್ಲಿ ಇಟ್ಟುಬಿಟ್ಟು ಒಬ್ಬೊಬ್ಬರಾಗೆ ಬಂದ್ಬಿಟ್ಟು ಬಾಲನ್ನ ಹೊಡಿಯಬೇಕು ಬಾಲನ್ನ ಹೊಡ್ದು ಟೀಮ್ ಇರುತ್ತೆ ಡಿ ಎಷ್ಟು ಜನ ಬೇಕಿದ್ದರೂ ಟೀಮ್ ಮಾಡ್ಕೊಬೋದು ಬಾಲ್ ಹೊಡೆದ ಟೀಮು ಆ ಮ್ ಆ ಬಾಲ್ ಬಿದ್ನ್ ಆ ಕಾಯ್ನ್ಸ್ಗಳು ಬಿದ್ದಾಗ ಆ ಕಾಯಿನ್ಸನ್ನ ಎತ್ತಿಡಬೇಕು ಹೊಡೆದಿರೋ ಟೀಮು ಅವರೇ ಎತ್ತಿಡಕ್ಕೆ ಕೊಡ್ ನೋ ಎತ್ತಿಡೊದ್ ಒಳಗಡೆ ಏ ಮುಂದುಗಡೆ ಟೀಮ್ ಬಂದ್ಬಿಟ್ಟು ಈಗ ಬಾಲಿಂದ ಇವರು ಕಾಯ್ನ್ಸನ್ನ ಜೋಡ್ಸ್ಬೇಕಾಗಿರೊ ಟೀಮವ್ರ ಮೆಂಬರ್ಸ್ ಯಾರಿಗಾದ್ರೂ ಒಬ್ಬರಿಗೆ ಹೊಡಿಬೇಕು ಬಾಲಿಂದ ಬಾಲಿಂದ ಹೊಡೆದ್ರೆ ಆ ಟೀಮ್ ಆ ಕಾಯ್ನ್ಸ್ ಜೋಡ್ಸಿರಕ್ಕಿಂತ ಮುಂಚೆ ಏನಾದರೂ ತಾಗಿಸ್ಕೊಂಡ್ರೆ ಬಾಲನ್ನ ಆ ಟೀಮ್ ಔಟ್ ಆಗುತ್ತೆ ಆಮೇಲೆ ಮುಂದುಗಡೆ ಇರೋ ಟೀಮು ವಿನ್ ಆಗತ್ತೆ ಅಂತ ಮತ್ತು